ನಮಸ್ತೆ ಮೇಡಮ್ ನಾವು ಮಣಿಪಾಲಿಂದ ವ ಕಾಲ್ ಮಾಡ್ತಾಯಿದ್ದೀವಿ ಮೇಡಮ್ ನಾವೂ ಇವಾಗ ಕೊಪ್ಳಕ್ಕೆ ಬಂದಿದ್ದೀವಿ ನಮಗೆ ಇಲ್ಲಿ ಕೊಪ್ಪಳದಲ್ಲಿ ಟೂರಿಸ್ಟ್ ಪ್ಲೇಸ್ ಯಾವುದಿದೆ ಅಂತ ಹೇಳಬೇಕಿತ್ತು ಅಂದರೆ ಚೆನ್ನಾಗಿರೋ ಪ್ಲೇಸ್ ಒಳ್ಳೆ ಇಲ್ಲ ಕೊಪ್ಪಳದಲ್ಲೇ ಬೇಕು ಹಾಂ ಹಾಂ ಇದೆಲ್ಲ ಕೊಪ್ಪಳಲ್ಲೇ ಬರುತ್ತಾ ಮೇಡಮ್ ಓಕೆ ಮೇಡಮ್ ಹಾಗೆ ಕೊಪ್ಪಳಲ್ಲಿ ಗೌರಿ ಮಠ ಅಂತ ಇದೆ ಅದು ತ ಹೆಸ್ರು ತುಂಬ ಕೇಳಿದ್ದೆ ಅಲ್ಲಿ ಹೇಗಿದೆ ವ್ಯವಸ್ಥೆಯೆಲ್ಲ ಚೆನ್ನಾಗಿದೆಯಾ ಓಕೆ ಅಲ್ಲಿ ಹಾಂ ಬಂದರೆ ಹಾಂ ಪ್ರಸಾದ ಅಲ್ಲೇ ಇರುತ್ತಾ ಹಾಗಿದ್ದರೆ ಮಧ್ಯಾಹ್ನ ಊಟಕ್ಕೆ ಓಕೆ ಅಂದರೆ ಒಂದು ವೇಳೆ ಪ್ರಸಾದದ್ದು ತುಂಬ ರಶ್ ಇತ್ತು ನಮಗೆ ಕನ್ವಿನೆಂಟ್ ಆಗಲ್ಲ ಅಂದರೆ ಹೊರಗಡೆ ಊಟ ಹತ್ರದಲ್ಲಿ ಹೋಟೆಲ್ ಏನಾದರೂ ಇದೆಯಾ ಹಾಂ ಹಾಂ ಹಾಂ ಹೌದಾ ಮೇಡಮ್ ಓಕೆ ಅಲ್ಲಿ ಅಂದರೆ ಹೋಟೆಲ್ ಹೋಟೆಲ್ಗಳ ಹೆಸ್ರು ಹೇಳಿದಿರಲ್ಲ ಅದು ನೀವು ಹೋಗಿದ್ದೀರ ಮುಂಚೆ ಚೆನ್ನಾಗಿದೆಯ ಹಾಂ ಹಾಂ ಹಾಂ ಹೌದಾ ಮೇಡಮ್ ಓಕೆ ಸರಿ ಮೇಡಮ್ ತ್ಯಾಂಕ್ ಯು ನಾನು ಬರ್ತಾಯಿದ್ದೀನಿ ತ್ಯಾಂಕ್ ಯು ಮ್ಯಾಮ್